ನಾವು ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಬಾದಾಮಿ ಬನಶಂಕರಿ ಐಹೊಳೆ ಪಟ್ಟದ್ಕಲ್ಲು ಕೂಡಲ ಸಂಗಮ ಟ್ರಿಪ್ ಹೋಗಬೇಕಂತ ನಮ್ಮ ಕುಟುಂಬ್ದವರೆಲ್ಲ ಸೇರ್ಕೊಂಡು ನಾವು ಒಂದು ಬಸ್ಗೇ ಹೇಳಿದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ಗೇ ಅದನ್ನ ಬುಕ್ ಮಾಡಿದ್ವಿ ಆದರೆ ಅವರ ಸರ್ಯಾದ ಸಮಯಕ್ಕೆ ಬರಲಿಲ್ಲ ಬರಲಿಲ್ಲ ಅಂತದ್ರ ನಾವು ಫೋನ್ ಮಾಡಿದ್ರು ಕೂಡ ಚಾಲಕ ಒಟ್ಟು ಫೋನ ರಿಸೀವ್ ಮಾಡಲಿಲ್ಲ ಫೋನ್ ರಿಸೀವ್ ಮಾಡ್ಲರ ಸಲ್ವಾಗಿ ಅವ್ರ ಇವ್ರು ಎಲ್ಲರು ಸೇರಿ ಹಚ್ಚಿದ್ವಿ ಈಗ ರೀ ಬಿಡ್ತೀನಿ ರೀ ಅಂತನ ರೀ ಮತ್ತೆ ಒಂದು ಅರ್ಧ ತಾಸು ಬಿಟ್ಟು ಮತ್ತು ಫೋನ್ ಮಾಡದ್ಲೆ ಆತ ರೀ ಈಗ ಬಂದಿನಿ ರೀ ಇಲ್ಲಿ ಬಂದ್ರೆ ಬರೇ ಸುಳ್ಳು ಹೇಳುದ ಮಾಡ್ತಾನೆ ರೀ ಆದ್ರಾ ಒಂದು ಎರಡು ಸಲ ಮತ್ತೆ ಆಮೇಲೆ ಫೋನ್ ಸ್ವಿಚ್ ಆಫ್ ಆಗೇ ಬಿಡ್ತ ರೀ ಅವ್ನ್ದ ಮತ್ತು ನಮಗೂ ನೋಡ್ಕೊಂಡ್ವಿ ಏನಿದು ಇಷ್ಟೊತ್ತಾತು ನಾವು ಊರು ಮುಟ್ಟುದರು ಹ್ಯಾಂಗ ಇಲ್ಲಿ ನೋಡದ್ರ ನಾವೆಲ್ಲಾ ಅಡ್ಗಿ ಮಾಡ್ಕೊಂಡು ತಯಾರು ಆಗ್ಬಿಟ್ಟೀವೆ ರೀ ರೊಟ್ಟಿ ಪಲ್ಯೆ ಚಪಾತಿ ಕಾಳು ಇಂತಿಷ್ಟು ಎಲ್ಲಾ ಅಡ್ಗಿ ಮಾಡ್ಕೊಂಡೀವಿ ರೀ ನಮ್ಮ ಎಲ್ಲ ರಿಲೇಷನ್ಸ್ ಕೂಡ್ಕೊಂಡು ಆದರು ಇವ ಬರಲಿಲ್ಲ ನಮ್ಗ ಸರ್ಯಾದ ಸಮ್ಯಕ್ಕೆ ಮುಟ್ಲಿಲ್ಲ ಅಂದ್ರೆ ನಾವು ಇಷ್ಟು ಊರು ನೋಡುದ್ರ ಹೆಂಗ ಅಂದು ತಿಳ್ಕೊಂಡು ಮತ್ತು ನಮಗೆ ಭಾಳ ಬೇಜಾರು ಆತು ರೀ ಮತ್ತು ಇನ್ನು ಒನ್ಸಲಾ ನಾವು ಡಿಪೋಕ ಫೋನ್ ಹಚ್ಚಿದ್ವು ರೀ ಫೋನ್ ಹಚ್ಚಿದ್ರೆ ಅವರಯ ಏ ಇಲ್ರಿ ಕಳ್ಸಿವಿ ನೋಡ್ರಿ ಕಳ್ಸಿವಿ ನೋಡ್ರಿ ಅಂತ ಅವ್ರು ಹೇಳ್ತಾರೆ ರೀ ಇವ ನೋಡಿದ್ರಾ ಡ್ರೈವರ್ ನಂಬರ್ ಕೊಡ್ರಿ ಅಂತಂದ್ರ ಡ್ರೈವರ್ ನಂಬರ್ ಕೊಡ್ತಾರೆ ರೀ ಅವ ಇಲ್ಲಿ ಅದೇನಿ ಅಲ್ಲಿ ಅದೇನಿ ಬರೆ ಹಿಂಗ ಹೇಳಿ ಹೇಳಿ ಹೇಳಿ ಹೇಳಿ ಸಾಕಾಗಿ ಹೋತು ನೋಡ್ರಿ ಆದರು ಕಡಿಗೆ ಮತ್ತು ಒಬ್ಬರ್ನ ಕಳ್ಶೇ ಬಿಟ್ಟು ರೀ ಹೋಗಿ ಏನಾತು ಕೇಳ್ಕೊಂಬಾ ಅಂತಂದು ಅವ್ರು ಹೋಗಿ ಕೇಳ್ಕೊಂಬಂದ್ರೆ ಏ ಇಲ್ಲ ಅದು ಬಸ್ ಏನ ನಡುವೆಯು ಸ್ವಲ್ಪ ರಿಪೇರಿ ಇತ್ತಂತ ಹಾಗಾಗಿ ಚಾಲಕ ಸಲ್ಪ ಹಿಂಗತಿ ಹೇಳ್ಯಾನ ಅಂತ ತಿಳ್ಕೊಂಡು ಮತ್ ಬಂದನ ರೀ ಬಂದ ಮ್ಯಾಲ ನಾವು ಎಲ್ಲ ಹೋಗಿ ಊರು ಗೀರು ಎಲ್ಲಾ ನೋಡ್ಕೊಂಡು ಬಂದೀವಿ ರೀ ಆ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಬನ್ಶಂಕರಿ ಇವ್ನೆಲ್ಲಾ ನೋಡ್ಕೊಂಡು ಬಂದೀವಿ ರೀ ನೋಡ್ಕೊಂಬರ್ರಗ ತಾವು ಬರೋದ ಬಸ್ ಲೇಟಾ ಬಂದೈತಿ ರೀ ಆದ್ರ ಅಲ್ಲೆಲ್ಲಾ ಏ ಇಲ್ರಿ ನಾ ಕರೆಕ್ಟ್ ಟೈಮ್ಕ ಮುಟ್ಟಸ್ಬೇಕು ಡಿಪೋಕ ಇಲ್ಲಾಂದ್ರ ಅವ್ರು ನಮ್ಗ ಒಂದು ತಾ ಹತ್ತು ಹದಿನೈದು ನಿಮ್ಷ ಲೇಟ್ ಆತಂದ್ರ ನಮ್ಗ ಹೆಚ್ಚಿನ ಬಾಡ್ಗಿ ಕಟ್ಟು ಅಂತಾರ ನೀವು ಕಟ್ಬೇಕು ಆಗತ್ತಾ ನೋಡು ಅಂತ್ಹೇಳಿ ಚಾಲಕ ಮತ್ತು ನಮ್ಮ ಜೋಡಿ ತರ್ಲೆ ಮಾಡಾಕತಿದ್ರು ಏಯ್ ಇದು ಏನೇ ಅಪ್ಪ ನೀನು ಹಿಂಗೆ ಹೇಳ್ತಿಯಲ್ಲ ನಾವು ಹೇಳಿದ್ವಿಲ್ಲ ನೀ ಜಲ್ದಿ ಬಂದಿಲ್ಲಾ ನೀ ಜಲ್ದಿ ಬರಲಿಲ್ಲ ಅಂದ್ರ ನಾವೇನು ಮಾಡೋನು ಮತ್ತು ನಾವೀಗ ಅಷ್ಟು ಟೈಮ್ ನೀನು ಇದನ್ನ ತಗೊಬೇಕು ಇಲ್ರಿ ಗಾಡಿ ಡಿಪೋದಿಂದ ಎಷ್ಟಕ ಹೊರಗೆ ಬಂದೈತಿ ಅನ್ನುದ ಅಲ್ಲಿ ಟೈಮ್ ಹಿಡಿತರ ಆಮ್ಯಾಗ ನೀವು ನೋಡ್ರಿ ಕಂಪ್ಲೇಂಟ್ ಕೊಡ್ತೀನಿ ನೋಡ್ರಿ ಹಾಂಗೆ ಹಿಂಗೆ ಮತ್ತು ನೀವು ಬಂದು ಅದಕ್ಕೆ ಹೇಳ್ಬೇಕು ಆಕೈತಿ ಅಂತಂದು ಏನೇನೋ ತರ್ಲೆ ತಗ್ಯಾಕತ್ತಿದ್ದನು ರೀ ಏಯ್ ಇಲ್ಲಪ್ಪ ತಲೆ ತಿನ್ನೋಕೆ ಹೋಬ್ಯಾಡ ನೀನು ನೀ ಎಷ್ಟಕ್ಕೆ ಬಿಟ್ಟಿ ಅನ್ನದನ್ನ ಮತ್ತೆ ಡಿಪುಗ ಫೋನ್ ಹಚ್ಚಿ ಕೇಳ್ಕೊಂಡು ರೀ ಏ ಗಾಡಿ ಎಷ್ಟಕ್ಕೆ ಬಿಟೈತಿ ರೀ ಹ್ಯಾಂಗ ಏನು ಅಂತಂದು ಅವ್ರು ಇಲ್ರಿ ಹಿಂಗೆ ಬಿಟೈತೆ ಮತ್ತು ಅದು ನಡ್ವಿ ಸಲ್ಪ ಕೆಟ್ಟು ನಿಂತ್ರ ನಾವೇನು ಮಾಡ್ಬಕು ರೀ ಮತ್ತು ನಾವು ಹೇಳಿದ ಟೈಮ್ಗೆ ಆಯ್ತು ತಗೋರಿ ಅಂತಂದು ಮತ್ತು ಅವ್ರ ಜೋಡಿ ಏ ನಾವೆಲ್ಲ ಇದನ್ನ ಮಾಡ್ಕೊಂಡು ಆ ನಂತರ ನಮ್ಮ ಗಾಡಿ ಎಲ್ಲ ಕುಡ್ಕೊಂಡು ನಾವೇನು ಮಾಡ್ಕೊಂಡು ರೀ ಬಂದೀವಿ ರೀ ಒಂದು ಹತ್ತು ಹದಿನೈದು ನಿಮಿಷ ಹೆಚ್ಚು ಕಡ್ಮೆ ಆತು ಇಲ್ಲ ತಗೋರಿ ಅಂತಂದು ಅವರು ಡಿಪೋದವರು ಹೇಳಿದ್ರು ರೀ ಆ ನಂತರ ಅವ ಬಂದು ನಮ್ಮನ್ನು ಸುರಕ್ಷಿತ್ವಾಗಿ ಕರ್ಕೊಂಬಂದು ಮುಟ್ಟಿಸಿದನು ರೀ ಇಷ್ಟ ಗೊಂದಲ ಆತು ನೋಡ್ರಿ